ನಾವು ಇಲ್ಲಿ ಕೊಪ್ಪಳ ಪ್ಲೇಸಿಗೆ ಬರ್ಬೇಕಾಗಿತ್ತು ರೀ ಕೊಪ್ಳಕ್ಕೆ ಬರುತಿದ್ವಿ ಅಲ್ಲಿ ಏನೆಲ್ಲಾ ಇದಿದೆ ರೀ ದೇವಾಲಯಗಳು ಅವೆಲ್ಲ ನೋಡ್ಬೇಕಾಗಿತ್ತು ನಾವು

ಹಾಂ ಮತ್ತು ಬೇರೆ ಕಡೆ ಎಲ್ಲ ಕೊಪ್ಪಳ ಆಂ ಹ್ಞೂ ಚೆನ್ನಾಗಿದೆಯ ನಾವು ಒಂದು ಎಂಟು ಹತ್ತು ಜನ ಬರಬೇಕಂತ ಅನ್ಕೊಂಡೀವ್ರಿ ನಾಳೆ ಅಥ್ವಾ ನಾಡಿದ್ದು ಮತ್ತು ನಮಗಲ್ಲಿ ಉಳ್ಕೊಳೋಕ್ಕೆಲ್ಲ ರೂಮ್ ಅವೆಲ್ಲ ಸಿಗ್ತಾವ

ಹೌದ ಊಟ ಉಪಹಾರದ್ದೆಲ್ಲ ವ್ಯವಸ್ಥೆ ಚೆನ್ನಾಗಿದೆಯ ಅಲ್ಲಿ ಹಾಂ ರೇಟು ರೂಮ್ ವ್ಯವಸ್ಥೆ ಹೌದಾ ಹಾಂ ಊಟದ್ದೆಲ್ಲ ಹೆಂಗಿದೆ ಪೆಷಲಿ ಹಾಂ

ಓಕೆ

ಓಕೆ ಓಕೆ ಓಕೆ ಓಕೆ ಮತ್ತೆ ಕಾಲ್ ಮಾಡ್ತೀನಿ ನಾನು ನಿಮಗೆ ಬರುವಾಗ ಕಾಲ್ ಮಾಡಿ ಬರುತ್ತೀನಿ ಓಕೆ ಓಕೆ ಸರಿ